ಗ್ರಾಮೀಣ ಸಮುದಾಯಗಳಲ್ಲಿ ಆಟಗಳನ್ನು ಆಡುವುದರಿಂದ ವ್ಯಕ್ತಿಗಳು ತುಂಬಾ ಕೌಶಲಗಳನ್ನು ಬೆಳೆಸಿಕೊಳ್ಳಬಹುದು ಹೇಗೆಂದರೆ ಕಬಡ್ಡಿ ಆಡುವುದರಿಂದ ನಮ್ಮ ಶ್ ನಮ್ಮ ದೇಹವು ತುಂಬಾ ಗಟ್ಟಿಯಾಗುತ್ತದೆ ಖೋ ಖೋ ಆಡುವುದರಿಂದ ನಾವು ಬೇಗನೆ ಚಲನೆ ಆಗಬಹುದು ಮತ್ತು ಬೇರೆ ಥರದ ಆಟಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮ ಬುದ್ದಿಅಥವಾ ನಮ್ಮ ದೇಹದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬಹುದು ಮುಂದೆ ಹೋಗುವ ನಮ್ಮ ಜೀವನಕ್ಕೆ ತುಂಬಾ ದಾರಿ ದೀಪಗಳಾಗಿರುತ್ತವೆ ಆದ್ದರಿಂದ ಗ್ರಾಮೀಣ ಸಮುದಾಯಗಳಲ್ಲಿ ಆಟಗಳನ್ನು ಆಡುವುದರಿಂದ ವ್ಯಕ್ತಿಗಳು ತುಂಬಾ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬಹುದು